ಶಾಲೆಗಳಲ್ಲಿ ಅನೇಕ ಒಂದು ಆಟ ಗಳನ್ನು ಆಡಿಸ್ತಾರ ಮಕ್ಳಿಗೆ ಸ್ಪರ್ಧೆಗಳು ಮಾಡ್ತಾರ ಭಾಷಣ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಚಿತ್ರಕಲೆ ಸ್ಪರ್ಧೆ ಅನೇಕ ಸ್ಪರ್ಧೆಗಳನ್ನು ಮಕ್ಳಿಗೆ ಮಾಡಿಸ್ತಾರ ನಾವು ಒಂದುಸಲ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ ಆದರೆ ಅದು ಭಾಷಣದ ವಿಷಯ ಆಗಿತ್ತು ವರದಕ್ಷಿಣೆ ಆದ್ರೆ ನಾವು ಒಂದು ತಾಲೂಕು ಲೆವೆಲ್ನಿಂದ ಒಂದು ಜಿಲ್ಲೆ ಮಟ್ಟಕ್ಕೆ ಒಂದು ಸೆಲೆಕ್ಷನ್ ಆಗಿದ್ದೆವು ವರದಕ್ಷಿಣೆಯ ವಿಷಯವಾಗಿ ಅವಾಗ ನಾನು ಎಂಟನೇ ತರಗತಿಯಲ್ಲಿ ಓದ್ತಲಿದ್ದೆ ಆದ್ರೆ ನಮ್ಗೆ ತಾಲೂಕು ಮಟ್ಟದಲ್ಲಿ ಒಂದು ವರದಕ್ಷಿಣೆ ವಿಷಯವಾಗಿ ಒಂದು ವಿಷಯವನ್ನು ಕೊಟ್ಟಿದ್ರು ಅದರಲ್ಲಿ ನಾವು ಮಾತಾಡಿದಾಗ ನನಗೆ ಮೂರನೇ ಪ್ರೈಝ್ ಬಂದಿತ್ತು ಯಾಕಂತಂದ್ರೆ ಅಲ್ಲೆಲ್ಲ ಓದೋ ಭಾಷಣ್ದಲ್ಲಿ ಭಾಗವಹಿಸಿದವರು ಕಾಲೇಝು ಒಂದು ವಿದ್ಯಾರ್ಥಿಗುಳು ಆಗಿದ್ರು ಆದ್ರೆ ನಾನು ಹೈಸ್ಕೂಲಿನ ವಿದ್ಯಾರ್ಥಿ ಆಗಿದ್ರಿಲಿಂದ ನನಗೆ ಮತ್ತು ಅವರಷ್ಟು ಒಂದು ಜ್ಞಾನ ಇಲ್ಲದ ಕಾರಣ ನನಗ ಮೂರನೇ ಪ್ರೈಝು ಬಂದಿತ್ತು ಆಮೇಲೆ ನಾವು ಒಂದು ಜಿಲ್ಲೆ ಮಟ್ಟಕ್ಕೆ ಆಯ್ಕೆಯಾಗಿ ಏನು ಧಾರ್ವಾಡಕ್ಕೆ ಹೋಗಿದ್ದೆವು ಆದ್ರೆ ಆ ಧಾರವಾಡ್ನಲ್ಲಿ ನಮಗೇನೆ ಆಗಿತ್ತು ಅಂತಂದ್ರೆ ಅಲ್ಲಿ ಬಹಳ ಬಹಳ ಇನ್ನೂ ನಮ್ಗಿಂತ ದೊಡ್ಡ ದೊಡ್ಡವರು ಆತ ಲೆಕ್ಚರರು ಅದು ಯೂತ್ ಒಂದು ಯೂತ್ ಕಡಿಂದು ಒಂದು ಸ್ಪರ್ಧೆಯಾಗಿತ್ತು ಆದ್ರೆ ನಮಗೆ ಅಲ್ಲಿ ಏನು ಸುಮ್ಮನೆ ಸಾಮಾನ್ಯವಾದ ಒಂದು ಭಾಗವಹಿಸಿದೋರಿಗೆಲ್ಲ ಸಿಗುವಂಥ ಒಂದು ಸಣ್ಣ ಒಂದು ಬಹುಮಾನ ಒಂದು ಸರ್ಟಿಫಿಕ್ಟು ಸಿಕ್ಕಿತ್ತು ಆದ್ರೆ ಮೊದಲು ಥರ್ಡ್ ಬಂದಿದಾಗ ನಮ್ಗೆ ಏನಾಗಿತ್ತು ಅಂತಂದ್ರೆ ಬಹುಮಾನ ಕೊಟ್ಟಿದ್ರು ಅದು ಕೂಡ ಏನಾಗಿತ್ತು ಒಂದು ವಸ್ತುಗಳ ರೂಪದಲ್ಲಾಗಿತ್ತು ನಮ್ಗೆ ಅವಾಗ ಸರ್ಟಿಫಿಕೇಟ್ನು ಕೊಟ್ಟಿದ್ರು ಮತ್ತದು ಅಲ್ಲದೆ ಒಂದು ಈ ಒಂದು ಟಿಫಿನ್ ಬಾಕ್ಸ್ ಮತ್ತು ಪೆನ್ಗಳಾಗ್ಲಿ ಹಿಂಗೆ ಒಂದು ಸಾಮಾನ್ಗಳು ಕೊಟ್ಟಿದ್ರು ನಮ್ಗೆ ಟಿಫಿನ್ ಬಾಕ್ಸು ಸಿಕ್ಕಿತ್ತು